ನಾನೊಂದು ಮೊಬೈಲ್ ತೊಗೊಂಡಿದ್ದೆ ಅದ್ರಲ್ಲಿ ತುಂಬ ಪ್ರಾಬ್ಲಮ್ ಇದೆ ಮೊದಲೆಲ್ಲ ಮೊದಲ ಮೊದಲಲೆಲ್ಲ ಆ ಮೊಬೈಲ್ನಲ್ಲಿ ತೊಗೊಂಡ್ರೆ ಈ ಮೊಬೆಲ್ ಮುಂಚೆ ಎಲ್ಲ ಮೊಬೆಲು ಕನ್ವೆನ್ಸೇ ಇರಲಿಲ್ಲ ಮೊಬೈಲ್ ಇಲ್ಲದೆಯೇ ಮಕ್ಕಳು ಹೇಗಿರ್ತಿದ್ರು ಈಗ ಮೊಬೈಲ್ ತೊಗೊಂಡ್ಮೇಲೆ ಎಲ್ಲ ಹಾಳಾಗ್ಬಿಟ್ಟಿದೆ ಬೆಳಗ್ಗೆ ಆದರೆ ಸಾಕು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ಕರೆದ್ರೂ ಬರೋಂಗಿಲ್ಲ ಏನಿಲ್ಲ ಮೊದಲು ಅಡುಗೆ ಮಾಡ್ತಿದ್ದರೆ ಹ್ಞೂ ಕರೆದ ತಕ್ಷಣ ಓಡಿ ಬರೋರು ಈಗ ಹಂಗೆ ಬರ್ತಾರಾ ಇಲ್ಲ ಆಹ್ ಬಂದೇ ಅಮ್ಮ ಹಾಂ ಎರಡು ನಿಮಿಷ ಇರಿ ಅಮ್ಮ ಅಷ್ಟೇ ಹೇಳೋದು ಈಗ ಮೊಬೈಲಿಂದ ಎಲ್ಲ ಕೆಲಸ ಹಾಳು ಮೊಬೈಲಿಂದ ಅಂಡರ್ ವೇಸ್ಟು ಮೊಬೈಲ್ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಮೊಬೈಲು ಇವು ಮೊದಲು ನಾವು ಅಡುಗೆ ಮಾಡ್ತಿದ್ದರೆ ಎಲ್ಲ ನಮ್ಮ ಮುಂದೆಯೇ ಕೂತ್ಕೊಂಡು ಅಜ್ಜಿ ಆ ಕತೆ ಹೇಳಿ ಅಜ್ಜಿ ಈ ಕತೆ ಹೇಳಿ ಅಂತ ಹೀಗೆ ಕೇಳೋರು ಈಗ ಯಾವ ಕತೆಯೂ ಇಲ್ಲ ಮೊಬೈಲ್ ಕತೆ ಎಲ್ಲ ಮೊಬೈಲ್ ಆಡ್ಕಂಬ್ ಆನ್ ಮಾಡ್ಕೊಂಡ್ಬಿಟ್ರೆ ಎ ಟು ಝಡ್ಡ ಈ ಮೊಬೈಲ್ ಬಂದಾಗ್ಲೇ ಎಲ್ಲ ತೊಂದರೆ ಮೊಬೈಲ್ ಬೇಡವೇ ಬೇಡ ಅನ್ನಿಸ್ಬಿಡುತ್ತೆ ಹಾಗಿದೆ ಈಗಿನ ಜನ್ರೇಷನ್ನು ಕೆಟ್ಟದ್ರಲ್ಲಿ ಕೆಟ್ಟದ್ದು ಎಂಥಾ ಕೆಟ್ಟದ್ದು ಅಂದರೆ ಅವು ಅದು ತಗೋ ತಗೊಡ್ಬೇಕಾ ಇಪ್ಪತ್ತು ಸಾವಿರ ಕೊಟ್ಟು ತಗೊಡ್ಬೇಕು ನಮ್ಮಂಥ ಬಡವರು ಎಲ್ಲಿಂದ ತಗೊಡೋದು ಇಪ್ಪತ್ತು ಸಾವಿರ ಕೊಟ್ಟು ಮೊಬೈಲ್ನ ಬೆ ಬೇಕಾ ಬೇಕೇ ಬೇಕು ಅದು ಬೇಕಜ್ಜಿ ನನಗೆ ಇದು ಬೇಕು ಡ್ಯಾಡಿ ಇದು ಬೇಕಾ ಅದು ಬೇಕು ಎಲ್ಲಿ ಎಂತ ಮಾಡೋದು ನಾವು ಅದು ಗಾ ಅದು ಅದಕ್ಕೆ ತಗೊಟ್ರೆ ಇದಕ್ಕೆ ಕಾಸಿಲ್ಲ ನಮ್ಮಂಥ ಬಡವರು ಎಲ್ಲಿಗೆ ಹೋಗಬೇಕು ಮೊಬೆಲ್ ಫ್ಯಾಕ್ಟ್ರಿನೇ ಮುಚ್ಬಿಡಬೇಕು ಮೊದಲಿರ್ಲಿಲ್ವಾ ಉರಿ ಹಾಕೋದು ಒಲೆ ಉರಿ ಹಾಕೋದು ಕೂತ್ಕೊಂಡು ಕತೆ ಕೇಳೋದು ಒಂದು ಟಿವಿ ಒಂದು ಏರಿಯಾಗೆ ಒಂದೇ ಟಿವಿ ಒಂದು ಟಿವಿ ಇದ್ದರೆ ನಾವು ಆ ಇದನ್ನು ನೋಡೋಕ್ಕೆ ಒಂದು ಬೀದಿ ಜನ ಟಿವಿ ನೋಡೋಕ್ಕೋಗ್ತಾಯಿದ್ದು ಈಗ ಹಂಗಾಯ್ತಾ ಇಲ್ಲ ಒಂದು ವರ್ಷದ ಮಗನೂ ಮೊಬೆಲ್ ಆನ್ ಮಾಡಿದ್ರೆ ಅನ್ನ ತಿನ್ನೋದು ಅನ್ನ ಬಾಯಿಗೆ ಹಾಕೋಂಗೆ ಇಲ್ಲ ಅನ್ನ ಆ ಮೊಬೈಲ್ ಆನ್ ಮಾಡಿ ಗೊಂಬೆ ನೋಡ್ತಾಯಿದ್ದರೆ ಊಟ ಮಾಡೋದು ಅದು ಸರಿನಾ ತಪ್ಪು ಅದು ತಪ್ಪಲ್ಲಿ ತಪ್ಪು ಎಂಥಾ ತಪ್ಪು ಅಂದರೆ ಮಹಾ ತಪ್ಪು ಇವಾಗ ಕಣ್ಣು ಇಷ್ಟಿಷ್ಟು ಉದ್ದ ಐದು ವರ್ಷದ ಮಕ್ಕಳೆಲ್ಲ ಕನ್ನಡಕ ಹಾಕೊಳ್ತಾವೆ ಏತಕ್ಕೆ ಮೊಬೈಲಿಂದಲೇ ಹಾಕೋಳ್ಳೋದು ಅದೆಷ್ಟು ಹಾಳಲ್ವ ಹಾಳೆಂದ್ರೆ ಹಾಳು ಏನು ಬಾ ಇಲ್ಲ ನನಗೆ ಮೊಬೆಲ್ ಬೇಕು ಮೊಬೆಲ್ ಕೊಟ್ಟರೆ ನಾನು ಅನ್ನ ತಿನ್ನೋದು ಇಲ್ದಿದ್ರೆ ನಾನು ತಿನ್ನೋಲ್ಲ ನಂಗೆ ಅನ್ನ ಬೇಡ ಹಿಂಗೆ ಹಾಳು ಹೇಳಿದ್ರೆ ಮ್ ಎಷ್ಟು ಮಕ್ಳು ಹಾಳಾಗುತ್ತೆ ನಮ್ಗೆ ಮಕ್ಕಳು ಬೇಡ ಯಾರೂ ಬೇಡ ನಮ್ಗೆ ಹಳೆ ಜೀವನಾನೇ ಬೇಕಪ್ಪಾ ಅಂದರೆ ಹಳೆ ಜೀವನ ನಮ್ಗೆ ಹುಡ್ಕೋಕ್ಕಾಗುತ್ತಾ ನಮ್ಮ ಲೈಫ್ ಅವ್ರಿಗೆ ಸಿಗುತ್ತಾ ನಮ್ಮಷ್ಟು ಗಟ್ಟಿ ಅವ್ರಿರ್ತಾರಾ ಎಲ್ಲ ಮೊಬೈಲಿಂದಾಲೇ ಹಾಳಾಗ್ತಾಯಿರೋದು ಏನು ಮಾಡೋದು ಮೊಬೈಲ್ ಬೇಡವೇ ಬೇಡ ಇವಾಗ ನಾನೊಂದದು ಮೊಬೈಲ್ ತಗೊಂಡಿದ್ದೀನಾ ಅದರಲ್ಲಂತೂ ವೇಸ್ಟೇ ವೇಸ್ಟು ಮೊಮ್ಮಗಳು ಕೇಳಿದ್ಲು ಅಂತ ಮೊಬೈಲ್ ಕೊಡ್ಸಿದ್ನಾ ಅದ್ರಲ್ಲಿ ಏನೇನೂ ಇಲ್ಲ ಎಲ್ಲ ಹಾಕೊಡು ಅಜ್ಜಿ ಅದು ಹಾಕ್ಕೊಡು ಅಜ್ಜಿ ಇದು ಹಾಕ್ಕೊಡು ನೀನು ಹಾಕ್ಕೊಡ್ಲಿಲ್ಲ ನಾನು ಕ್ಲಾಸ್ಗೂ ಹೋಗಲ್ಲ ನಾನು ಊಟವೂ ಮಾಡಲ್ಲ ಇಲ್ಲ ಎಲ್ಲ ಫೀಜ್ ಕಟ್ಟಿರೋದೆಲ್ಲ ವೇಸ್ಟು ಮೊಬೈಲಿಂದ ಎಲ್ಲ ವೇಸ್ಟು ಎಂತಹದ್ದು ಮಾಡೋದು ಹಿಂದಿನ ಕಾಲದಲ್ಲೆಲ್ಲ ಮೊಬೈಲಿತ್ತಾ ಏನೂ ಇರಲಿಲ್ಲ ಅವರು ಹೋಗಬೇಕು ಇದು ಮಾಡಬೇಕು ಅದು ಮಾಡಬೇಕು ಎಂಥದ್ದೂ ಇಲ್ಲ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡಿರೋದಷ್ಟೇ ಜೀವನ ಆಗಿತ್ತು ಇವಾಗ ಪ್ರತಿಯೊಂದು ಮನೆಯಲ್ಲೂ ಮಕ್ಳಿಗೆ ಮೊಬೈಲ್ ಬೇಕು ಏನು ನಂಗೆ ಮೊಬೈಲ್ ಕೊಡಿಸು ಮೊಬೈಲ್ ಕೊಡಿಸಿದ್ರೆ ನಾನು ಕ್ಲಾಸ್ಗೆ ಹೋಗೋದು ನೀನು ಕೊಡಿಸ್ಲಿಲ್ವ ನಾನು ಹೋಗಲ್ಲ ನಾನು ಕೊಡಿಸ್ಲಿಲ್ವ ನಾನು ಟ್ಯೂಷನ್ಗೆ ಹೋಗಲ್ಲ ಎಲ್ಲರೂ ನನ್ನ ಫ್ರೆಂಡ್ಸೆಲ್ಲ ಮೊಬೈಲ್ ಹಿಡ್ಕೊಂಡಿರ್ತಾರೆ ನಾನು ಮೊಬೈಲ್ ಹಿಡ್ಕೊಳ್ಳೋಲ್ಲ ನನಗೆ ನಾಚಿಕೆ ಆಗಲ್ವ ನನಗೆ ಬೇಜಾರಾಗಲ್ವ ನನಗೆ ಮೊಬೈಲ್ ಕೊಡಿಸು ಅಜ್ಜಿ ಹೇಳು ಡ್ಯಾಡಿಗೆ ನನಗೆ ಮೊಬೈಲ್ ಬೇಕು ನೀವು ಕೊಡಿಸಿಲ್ಲ ಅಂದ್ರೆ ನಾನು ಹೋಗೋದೆ ಇಲ್ಲ ಕ್ಲಾಸ್ಗೆ ನನಗಲ್ಲೆಲ್ಲ ಶೇಮಾಗುತ್ತೆ ಎಲ್ಲರೂ ಟೂರ್ಗೆ ಹೋಗ್ತಾರಾ ಅವ್ರ ಹತ್ರನೂ ಮೊಬೈಲಿರುತ್ತೆ ಅಲ್ಲೂ ಎಲ್ಲ ಹಾಕೊಂಡು ಅವರೆಲ್ಲ ನೋಡ್ತಾಯಿದ್ದರೆ ನಾನೊಬ್ಬಳೆ ಒಂದು ಕಡೆ ಕೂತ್ಕೊಳ್ಬೇಕು ಹೇಗೆ ಕೂತ್ಕೊಳ್ಳೋದು ನನಗೆ ಬೇಜಾರಾಗಲ್ವ ನೀವೇ ಹೇಳಿ ಅಜ್ಜಿ ಎಂಥದ್ದು ಮಾಡೋದು ನನ್ಗೊಂದು ಮೊಬೈಲ್ ಕೊಡಿಸಿ ಎಲ್ಲಿಂದ ಕೊಡಿಸೋದು ನಾವು ಬಡವ್ರು ಇಪ್ಪತ್ತು ಸಾವಿರ ಎಲ್ಲಿಂದ ತರೋದು ಹ್ಯಾಂಗ ತರೋದು ನಾವು ಇಪ್ಪತ್ತು ಸಾವಿರಾನಾ ಈ ಮೊಬೈಲ್ ನಮಗೆ ಬೇಡವೇ ಬೇಡ